ಗಾಯನವನ್ನ ನಾವು ಹಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಾರೀರ ಈ ಗಾಯನವನ್ನು ಹಾಡದು ಮತ್ತು ಗಾಯನದಲ್ಲಿ ಶೃತಿ ತಾಳ ಮತ್ತು ಲಯ ಇದು ಮೂರು ಇತ್ತು ಅಂದರೆ ಒಬ್ಬ ಗಾಯಕನಿಗೆ ಉತ್ತಮವಾದ ಗಾಯನ ಹಾಡಲು ಸಹಕಾರಿ ಆಗತ್ತೆ ಎಲ್ಲರೂ ಸಹ ಗಾಯನವನ್ನ ಮಾಡ್ಬೊದು ಶೃತಿ ಚೆನ್ನಾಗಿರಬೇಕು ತಾಳ ಇರಬೇಕು ಲಯ ಇರಬೇಕು ಮತ್ತು ಅವರ ಶಾರೀರ ಈಗ ನಾವು ಒಂದು ಗೀತೆಯನ್ನ ಆಡ್ತಾ ಇದ್ದೀವಿ ಅಂತ ಹೇಳ್ದ್ರೆ ಆ ಗೀತೆನ ಸಂಪೂರ್ಣ ಅರ್ಥ ಮಾಡ್ಕೊಂಡು ನಾವು ಮುಖದಲ್ಲಿ ಆ ಒಂದು ಭಾವನೆಯನ್ನ ತೋರಿಸಬೇಕು ಈಗ ಯಾವುದೋ ಒಂದು ದುಃಖಕರವಾದ ಗೀತೆ ಸಂತೋಷಕರವಾದ ಗೀತೆ ಹಾಗೂ ಗ್ ಜಾಲಿಯಾಗಿರೋದು ಈ ಥರ ಗೀತೆಗಳು ಈಗ ಮದುವೆಯ ಗೀತೆಗಳು ಅದಕ್ಕೆ ಒಂದೊಂದು ಹಾಡಿಗುನು ಯಾವ್ಸ್ ಯಾವ ರೀತಿ ಸಾಹಿತ್ಯ ಇದ್ಯ ಆ ಸಾಹಿತ್ಯದ ಮೇಲೆ ನಾವಿಗ ಉದಾರಣೆಗೆ ತಗೊಳೋದಾದರೆ ಸ ಸ ಗಣ್ ಗಂಡು ಮತ್ತು ಹೆಣ್ಣು ಪ್ರೀತಿಯ ಗೀತೆ ಪ್ರೀತಿಯ ಗೀತೆ ಅಂತ ತಗಳೋದಾದರೆ ಅವರು ಪ್ರೀತಿ ಪ್ರಣಯದಲ್ಲಿ ಹೇಗೆ ಅವ್ರು ಬೆರೆತು ಮರ್ತೋಗಿರ್ತಾರೆ ಅದನ್ನ ನಾವು ಎಕ್ಸ್ಪ್ರೆಷನ್ ಮಾಡ್ಕೊಂಡು ನಮ್ಮ ಮುಖದಲ್ಲಿ ಈಗ ನಾವೇ ಸ್ವತಃ ನಾವು ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ವಿ ಅದನ್ನ ನಾವು ಯೌವನ ಜೀವನದಲ್ಲಿ ಪ್ರೀತಿ ಮಾಡ್ತಾ ಅದನ್ನ ನೆನ್ಸ್ಕೊಂಡು ನಮ್ಮ ಶಾರೀರವನ್ನ ಅದನ್ನ ಬಳಸ್ಕೊಂಡು ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ನ ತೋರಸ್ಬೋದು ಇದೂ ಒಂದು ರೀತಿಯಾದ ಒಂದು ಟೆಕ್ನಿಕ್ಕು ಮತ್ತು ನಾವು ಗಾಯನ ಹಾಡನ್ನ ಹೇಳಲು ಯಾವ ರೀತಿ ನಾವು ಮತ್ತು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಾಸ್ತಿ ಈಗ ತಣ್ಣಗಿರೋ ಪದಾರ್ಥಗಳು ಮಂಜುಗೆಡ್ಡೆ ಐಸ್ಕ್ರೀಮು ಈ ಥರ ಎಣ್ಣೆ ಪದಾರ್ಥಗಳನ್ನ ತಿನ್ನದನ್ನ ಕಮ್ಮಿ ಮಾಡಬೇಕು ಆಮೇಲೆ ಜಾಸ್ತಿ ನಾವು ದಿನಕ್ಕೆ ಬೆಳಗ್ಗೆ ಬೆಳಗ್ಗಿನ ಜಾವ ಐದು ಗಂಟೆ ಮೇಲೆ ನಾವು ಆಡನ್ನ ಹೆಚ್ಚು ಅಭ್ಯಾಸ ಮಾಡೋದರಿಂದ ನಮ್ಮ ಹಾಗೂ ಆ ಭಾವನೆಗಳನ್ನು ನಾವು ತಿಳ್ಕೊಂಡು ಆಡೋದರಿಂದ ನಾವು ಒಳ್ಳೆಯ ರೀತಿಯ ಗಾಯನವನ್ನ ಜನಸಾಮಾನ್ಯವರಿಗೆ ನೀಡದಕ್ಕೆ ಒಂದು ಯಶಸ್ವಿ ಕಾರ್ಯ ಆಗಿದೆ ಅಂತ ನಾನು ಈ ಮಾತುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ